ಹಲೋ ಗುಡ್ ಮಾರ್ನಿಂಗ್ ಸರ್ ನಾನು ಲೇಖನ ಮತ್ತು ಗಂಧನ ಪೇರೆಂಟ್ಸ್ ಮಾತಾಡ್ತಿರೋದು ಲೇಖನ ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ ಹಾಂ ಗಂಧನ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ ಇವಾಗ ನನಗೆ ಟು ಡೇಸ್ ಲೀವ್ ಬೇಕಿತ್ತು ಸರ್ ಅದಕ್ಕೆ ಕೇ ಇನ್ಫಾರ್ಮ್ ಮಾಡೋಣ ಅಂತ ಫೋನ್ ಮಾಡಿದ್ದೆ ಇಲ್ಲ ಸರ್ ನನಗೆ ಅದು ಇಂಪಾರ್ಡೆಂಟಾಗಿ ರಜಾ ಬೇಕೇ ಬೇಕಿತ್ತು ಅಂದರೆ ನಮ್ಮ ಏನು ಅಂತಾರೆ ಮದರ್ ಇನ್ ಲಾ ಏನಿದ್ದಾರೆ ಅವರು ಡೆಡ್ ಆಗಿ ಒನ್ ಇಯರ್ ಆಗಿದೆ ಅದು ಫೋಗ್ರಾಮ್ ಎಲ್ಲ ಇರೋದರಿಂದ ಟೂ ಡೇಸ್ ನನಗೆ ರಜಾ ಬೇಕೇ ಬೇಕು ಸರ್ ಹಾಂ ಅಲ್ಲ ನನಗೆ ಯುನಿಟ್ ಟೆಟೆ ಯುನಿಟ್ ಟೆಸ್ಟ್ ಏನು ಅಂತಂದರೆ ಇನ್ನೂ ಡೇಟನ್ನು ನೀವು ಅನೌನ್ಸ್ ಮಾಡಿಲ್ಲ ಅಲ್ಲವಾ ಹಾಗಾಗಿ ಈಗ ರಜಾ ಕೊಡ್ಬೋದು ನಮ್ಮ ಮತ್ತು ಏನೋ ಈ ನೋಟ್ಸು ಮತ್ತು ರಿವಿಜನ್ಸ್ ಏನೇನು ಇರುತ್ತೆ ಅವನ್ನೆಲ್ಲಾ ನಾನು ಬೇಕಾದರೆ ಬೇರೆ ಮಕ್ಳ ಹತ್ರ ಕಲೆಕ್ಟ್ ಮಾಡ್ಕೊತೀನಿ ಅದೇನು ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಹಾಂ ಅಲ್ಲ ಬೇರೆ ಅಲ್ಲ ಈಗ ಹೇಳ್ತಿದೀವಲ್ಲ ಪ್ರಾಬ್ಲಮ್ ಇದಕ್ಕೋಸ್ಕರವೇ ರಜಾ ಬೇಕು ಅಂತ ಹಂಗಾಗಿ ನೀವು ಎರಡು ದಿವಸ ರಜಾ ಕೊಟ್ಟಿದ್ರೆ ಬೇರೆ ಮತ್ತು ಮತ್ತು ಮಕ್ಕಳು ಬರ್ತಾರಲ್ಲ ಅವಾಗ ಏನು ಒನ್ ಪೀರಿಯಡ್ ಅವ್ರನ್ನು ಮಾತ್ರ ಕರ್ಕೊಂಡು ಏನೇನೊ ಟೆಸ್ಟ್ ಬರೆಸ್ಬೋದಲ್ಲ ಸರ್ ನಿಮ್ಮ ಸ್ಕೂಲಲ್ಲೇ ತಾನೇ ಟೆಸ್ಟ್ ಇರೋದು ಅಲ್ಲೇ ಅಲ್ವಾ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟೋದ್ರೆ ಆಯಿತು ಯಾರು ರಿಕ್ವೆಸ್ಟ್ ಮಾಡ್ಕೊತಾರೆ ಅವ್ರಿಗೆ ಮಾತ್ರ ಒಂದೊಂದು ಸಲ ಹೆಲ್ಪ್ ಮಾಡ್ಬೋದಲ್ಲ ಸರ್ ಯಾ ಅಂದರೆ ಇನ್ಫಾರ್ಮ್ ಮಾಡೇ ಮಾಡೋದರಿಂದ ಎಲ್ಪ್ ಮಾಡ್ಬೋದು ಈಗ ಎಲ್ಲರೂ ಇನ್ಫಾರ್ಮ್ ಮಾಡೇ ರಜಾ ಹಾಕ್ಬೇಕು ಲೀವ್ ತೊಗೋಬೇಕು ಅಂತ ಏನೂ ಇಲ್ವಲ್ಲ ಹಂಗೆನೇ ಹೇಳ್ದೇಯೆ ಲೀವ್ ಹಾಕಿಸ್ಬೋದಲ್ವಾ ನಾವು ಇನ್ಫಾರ್ಮ್ ಮಾಡ್ತಾ ಇರೋದರಿಂದ ನೀವು ಟು ಡೇಸ್ ಆರಾಮಾಗಿ ಕೊಡ್ಬೋದು ಅನಿಸುತ್ತೆ ಇಲ್ಲಾಂದರೆ ನೆಕ್ಸ್ಟು ಹಿಂದಿನ ಟೆಸ್ಟ್ ಏನು ಮಾಡಿರ್ತಾರೆ ಆ ಮಾರ್ಕ್ಸ್ ಏನು ಬಂದಿರುತ್ತೆ ಅದನ್ನೇ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಮಾಡ್ಬೋದಲ್ಲವಾ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್